ನಮ್ಮ ಮನೇಲಿ ಅಡ್ಗೆನ ನಾವು ಹವ್ಯಾಸವಾಗಿ ಅಂತ ಅಲ್ಲ ನಮಗಿಷ್ಟ ಅಡುಗೆ ಮಾಡೋದು ಅನ್ನೊದು ನಮ್ಗೆ ಇಷ್ಟ ಅಡ್ಗೆ ಆಗಿರಲಿ ಗಾರ್ಡ್ನಿಂಗ್ ಆಗಿರಲಿ ನಮಗಿಷ್ಟ ಅದು ಅಡುಗೇನ ಪ್ರೀತಿಯಿಂದ ಮಾಡಿದರೆ ಅದೊಂಥರ ಏನೊ ಖುಷಿ ಅನ್ಸುತ್ತೆ ಅದು ಅಡುಗೇನೂ ಟೇಸ್ಟ್ ಜಾಸ್ತಿ ಆಗತ್ತಾ ಅಂತ ನಮ್ಮ ಮನೆಯಲ್ಲಿ ಅಂತಾರೆ ನೀವು ಖುಷಿಲೇ ನಿಮ್ಗೆ ಇಷ್ಟಪಟ್ಟು ಮಾಡೋದರಿಂದ ಅದು ಅಡಿಗೆಲಿ ಆ ಸ್ವಾದ ಹೋಗುತ್ತೆ ಹಾಗಾಗಿ ಅಡಿಗೇನ ಯಾವಾಗಲೂ ಖುಷಿಯಿಂದ ಮಾಡಬೇಕು ಅದಕ್ಕೆ ನಾವು ಏನು ನಮ್ಮ ಭಾವನೆಗಳು ಅದ್ರ ಮೂಲಕನೇ ನಮ್ಗ ಹೊಟ್ಟೆಗೆ ಸೇರ್ತವೆ ಅಂತ ನಾವು ಅನ್ಕೊತೀವಿ ಈಗ ಖುಷಿಯಿಂದ ಮಾಡಿದರೆ ಅಡುಗೆ ಅದು ಹೊಲ್ಸಾಗಿರುತ್ತೆ ಈಗ ನೋಡಿರ್ಬೋದು ನೀವು ದೇವಸ್ಥಾನದಲ್ಲಿ ಯಾಕಪ್ಪ ಅಷ್ಟು ಅಡುಗೆ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಇರೋ ವಾತವರಣ ಮಾಡೋವ್ರ ಮನಸ್ಥಿತಿ ಪ್ರಸಾದ ಅಂತ ಮಾಡ್ತಿರ್ತೀವಿ ಹಾಗಾಗಿ ಅಡುಗೆ ಅನ್ನೋದು ನಮ್ಗೆ ಇವಗಿನ ಇದಕ್ಕೆ ಪ್ರೀತಿಯಿಂದ ಮಾಡಿದರೆ ಅದು ಹೊಟ್ಟೆಗೆ ಹಿತವಾಗಿರುತ್ತೆ ಅಂತ ಅನ್ಕೋಬೋದು ನನಗೆ ಅಡಿಗೆ ಅನ್ನೋದು ನಮ್ಗ ನಮ್ಮ ಅಮ್ಮನಿಂದ ಆಗಿರಲಿ ನಮ್ಮ ಅಕ್ಕನಿಂದೇ ಆಗಿರಲಿ ನಾನು ಕಲ್ತಿರೋದು ನಮ್ಮಕ್ಕ ಅವರೆಲ್ಲರೂ ನಮ್ಕಿಂತ ಒಂದು ಹತ್ತು ಹನ್ನೆರಡು ವರ್ಷ ದೊಡ್ಡವರು ಅವ್ರ ಮದುವೆಯಲ್ಲಿ ಮನೆಲಿ ಹೋಗೊರೋ ಬರೋರು ಎಲ್ಲಾ ಜಾಸ್ತಿ ಆಗಿರೋದನ್ನ ನಾನು ಸ್ವಲ್ಪ ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಬೆಳಿತು ನಮ್ಮ ಮನೆಲಿ ರೊಟ್ಟಿ ಆಗಿರ್ಬೋದು ನಮ್ಮ ಮನೆಲಿ ಯಾರು ನಾರ್ತ್ ಇಂಡಿಯನ್ ಡಿಷಸ್ ಮಾಡ್ತಿರಲಿಲ್ಲ ಉತ್ತರ ಭಾರತದ ಅಡ್ಗೆಗಳೆಲ್ಲ ನಮ್ಮ ಮನೆಲೆಲ್ಲ ಪರಿಚಯನೇ ಇರಲಿಲ್ಲ ನನಗೆ ಸ್ವಲ್ಪ ಇಷ್ಟ ಇರ್ತಿತ್ತು ಹಾಗಾಗಿ ನಾನು ಮೊಬೈಲ್ನಲ್ಲೇ ಆಗಿರ್ಬೋದು ಇಲ್ಲಾಂದರೆ ನಮ್ಮ ವಯ್ನಿ ಇದ್ದಾರೆ ಅಂದರೆ ಅತ್ತಿಗೆ ಅತ್ತಿಗೆ ಇಂದ ಸ್ವಲ್ಪ ಕಲ್ತೆ ಆಮೇಲೆ ಅನ್ನದ ಐಟಮ್ಗಳು ಈಗ ಪಲಾವೇ ಆಗಿರಲಿ ಚಿತ್ರನ್ನ ಆ ಕಡೆ ಎಲ್ಲಾ ಸ್ವಲ್ಪ ಜಾಸ್ತಿ ವೆರೈಟಿ ವೆರೈಟಿ ಮಾಡ್ತಿದ್ದರು ನಮ್ಮ ವಯ್ನಿ ಮನೆಲಿ ಅವರಿಂದ ನಾನು ಸ್ವಲ್ಪ ಜಾಸ್ತಿನೆ ಕಲ್ತೆ ಅಂತ ಅನ್ಬೋದು ಆಮೇಲೆ ನಮ್ಮ ಅಕ್ಕಂದರೆಲ್ಲ ಸ್ವೀಟ್ಗಳು ಆಮೇಲೆ ಚಕ್ಲಿ ಆ ಥರ ಕೋಡ್ಬಳೆ ನಿಪ್ಪಟ್ಟು ಆ ಥರಯೆಲ್ಲ ಮಾಡ್ತಾರೆ ಅವರು ನಮ್ಗ ಅದರಿಂದ ಅವರಿಂದ ಕಲ್ತೆ ಹಾಗಾಗಿ ಬೇರೆಯವರಿಂದ ನಾವು ಏನನು ಇಷ್ಟ ಪಡ್ತಿವೋ ಅದನ್ನ ಸ್ವೀಕರ್ಸೋದು ಭಾಳ ಮುಖ್ಯ ನಮ್ಗೇನು ಇಷ್ಟನೋ ಅದ್ನ ಇನ್ನೊಬ್ಬರಿಂದ ನೋಡಿ ಕಲಿಬೇಕು ಅವರು ಹೇಳಿ ಕೊಡೋರು ತುಂಬಾ ಒಳ್ಳೆಯ ಮನಸ್ಥಿತಿಯಿಂದ ಹೇಳ್ಕೊಟ್ಟಾಗ ನಾವು ಅದ್ನ ಕಲ್ತ್ಕೊಂಡರೆ ಹೊರಗಡೆ ತಿನ್ನೋದು ತಪ್ಪುತ್ತೆ ಇಲ್ಲಾಂದರೆ ಅದ್ನ ಹುಡ್ಕಾಡ್ಕೊಂಡು ಅದು ಎಲ್ಲಿ ಸಿಗತ್ತೆ ಅಂತ ನೋಡಿ ಅದನ್ನ ತೊಗೊಂಡ್ಬಂದು ತಿನ್ನೋದರಿಂದ ಹೊರಗಡೆ ಹೈಜಿನ್ ಇರಂಗಿಲ್ಲ ಅಡುಗೆಗಳೆಲ್ಲ ಒಳ್ಳೆಯ ಎಣ್ಣೆಯಲ್ಲೇ ಕರ್ದಿರಂಗಿಲ್ಲ ಒಳ್ಳೆಯ ಉಪ್ಪು ಯೂಸ್ ಮಾ ಸರಿಯಾಗಿ ಯೂಸ್ ಮಾಡ್ತಿರಂಗಿಲ್ಲ ನಾವೆಲ್ಲ ಇವಾಗ ಈಗ ಬಿಳಿ ಉಪ್ಪು ಬಳೋಸೊರಿಂದ ನಮ್ಮ ಹೆಲ್ತ್ ಎಷ್ಟು ಹಾಳಾಗ್ತದೆ ಮನೆಲ್ಲಾದರೆ ಈಗ ಕೆಂಪುಪ್ಪು ಅಂತಿವಲ್ಲ ನಾವು ಇಲ್ಲಾ ಅಂದರೆ ಸೈಂಧವಣ ಉಪ್ಪು ಈ ಥರ್ದ ಉಪ್ಗಳ್ನೆಲ್ಲ ಬಳಸಿ ನಮ್ಮ ಮನೆಲಿ ಇಷ್ಟಪಟ್ಟು ಅಡುಗೇನ ನಾವು ಒಂಥರಾ ಔಷಧವಾಗಿ ತಯಾರಿಸ್ಕೊಂಡು ನಮ್ಗೆ ಆಗಿನ ಪ್ರಕೃತಿಗನುಗುಣವಾಗಿ ನಮ್ಗೇನ್ ಹೊಂದತೊ ಆ ತರವಾಗಿ ಅಡ್ಗೆಗಳ್ನ ನಾವೇ ಮನೆಯಲ್ಲೇ ತಯಾರಿಸ್ಕೊಂಡು ಆರೋಗ್ಯಕರವಾಗಿ ಅವನು ಸ್ವೀಕರಿಸೋದರಿಂದ ನಮ್ಮ ಆರೋಗ್ಯನೂ ಜಾಸ್ತಿ ವೃದ್ಧಿಯಾಗುತ್ತೆ ನಾವು ಈಗ ನಮ್ಮ ಹಳೆ ಕಾಲದ ಅಡುಗೆಗಳು ಅಡುಗೆಗಳು ಪ್ರೊಸೆಸ್ಗಳನ್ನ ಕಲಿಯೋದೆ ನಮ್ಗೆ ಇಂಪಾರ್ಟೆಂಟ್ ಅವಾಗೆಲ್ಲ ನಾವು ಶ್ಯಾವಿಗೇನು ಮನೆಯಲ್ಲೇ ಮಾಡ್ಕೊತಿದ್ವಿ ಆಮೇಲೆ ಒತ್ತು ಶ್ಯಾವಿಗೆ ಅಂತ ಮಾಡ್ತಿದ್ವಿ ಆಮೇಲೆ ಈಗ ನಮ್ಮ ಕಡೆ ಈ ಕಡೆ ಎಲ್ಲಾ ಗಂಜಿನಾ ತಾ ಇಟ್ಬಿಟ್ಟು ಮಾಡ್ತೀವಿ ಅಂದರೆ ನಿನ್ನೆ ಹಾಗನೆ ಮೊಸರೆಲ್ಲ ಮಾಡ್ಬಿಟ್ಟು ಅದನ್ನ ಅಂಬಲಿ ಅಂತ ಮಾಡ್ತೀವಿ ಅಂಬ್ಲಿಗಳೆಲ್ಲ ನಾವೀಗ ನಾವು ಮರೆತೇ ಹೋಗಿದ್ವಿ ಮತ್ತು ವಾಪಾಸ್ಸು ಇವಾಗ ಅಂಬ್ಲಿಗಳ್ನೆಲ್ಲ ಅಜ್ಜಿಯವರಿಂದ ಇಲ್ಲಾಂದರೆ ನಮ್ಮ ಅತ್ತೆಯವರೆಲ್ಲ ಇರ್ತಾರಲ್ಲ ಅವರಿಂದ ನಾವು ಅಂಬಲಿ ಮಾಡೋದು ಹೇಗೆ ಆಮೇಲೆ ಗಂಜಿ ಹುರ್ಳಿ ಗಂಜಿ ಈ ಕಡದೆಲ್ಲ ಗಂಜಿಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹುರ್ಳಿ ಗಂಜಿ ಎಲ್ಲಾ ತುಂಬಾ ಇಷ್ಟ ಅವನ್ನ ಹುರ್ಳಿ ಹುರ್ದು ಬಿಟ್ಟು ಮಾಡೋದು ಎಲ್ಲಾ ಇವಾಗ ಇವಾಗ ಬಳಸೋದು ಜಾಸ್ತಿ ಆಗ್ತಿದೆ ಅಂದರೆ ಈಗ ಹೆಲ್ತ್ ಪೌಡ್ರೆಲ್ಲಾ ಬಳ್ಸೋದರಿಂದ ಈಗ ಹಾರ್ಲಿಕ್ಸು ಬೂಸ್ಟು ಆ ತರದೆಲ್ಲ ಬಳ್ಸೋದರಿಂದ ನಮ್ಗ ನಮ್ಮ ಆರೋಗ್ಯದಲ್ಲಿ ಆರ್ಟಿಫಿಶಿಯಲಾಗಿ ಏನು ಗ್ರೋಥ್ ಬೇಕಲ್ಲ ಅದು ಬಲ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರುತ್ತ ಹಾಗಾಗಿ ಇನ್ನು ಗಂಜಿಗಳನ್ನೇ ಆಗಿರಲಿ ಅಂಬಲಿ ಮಜ್ಗೆ ಆ ಥರದೆಲ್ಲ ಬಳಸೋದರಿಂದ ನಮ್ಮ ಆರೋಗ್ಯನು ವೃದ್ಧಿಯಾಗ್ತಾ ಹೋಗ್ತಿರುತ್ತೆ ಅವ್ಗಳನ್ನೆಲ್ಲಾ ನಾವು ಯಾರಿಂದಾದರೂ ದೊಡ್ಡವರು ಹಿರಿಯರು ಇರ್ತಾರಲ್ಲ ಅವರಿಂದ ಕಲ್ತ್ರೆ ಅವೆಲ್ಲಾ ನಮ್ಮ ಟ್ರಡಿಷ್ನಲ್ ಅಂದರೆ ಸಾಂಪ್ರದಾಯಿಕ ಅಡ್ಗೆಗಳನ್ನ ನಾವು ಮುಂದುವರ್ಸ್ಕೊಳ್ತಾ ಹೋದರೆ ನಮ್ಮ ಜೆನೆಟಿಕೆಲಿ ಅಂದರೆ ನಮ್ಮ ದೇಹದಲ್ಲಿ ಏನಿರುತ್ತಲ್ಲ ಅದು ಮುಂದುವರ್ ವರ್ಕೊಳ್ತಾ ಹೋಗ್ತಿರುತ್ತೆ ನಮ್ಮ ಆರೋಗ್ಯಕ್ಕೆ ಏನು ಬೇಕೋ ಅದು ನಮ್ಮ ಪೂರ್ವಿಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ದೊಡ್ಡವರಿಂದ ನಮ್ಮ ಅಡಿಗೆಗಳನ್ನ ಮುಂದೆ ವರ್ಸ್ಕೊಳ್ತಾ ಹೋಗೊದರಿಂದ ನಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿಂತಹ ಬೆಳವಣಿಗೆ ಇರುತ್ತೆ ಹಾಗಾಗಿ ಪ್ರತಿಯೊನ್ನರೂನು ದೊಡ್ಡವರಿಂದ ನಿಮ್ಗೇನಾದರೂ ಸ್ಪೆಷಲ್ ಅಡ್ಗೆಗಳು ಬೇಕಿದ್ದರೆ ಅವ್ರನ್ನ ಆಸಕ್ತಿ ಇಂದ ಕೇಳಿರಿ ಅವರು ನಿಮ್ಗ ಹೇಳ್ಕೊಡ್ತಾರೆ ಅದೇ ಥರದ್ ಊಟಗಳನ್ನೇ ಮಾಡ್ರಿ ಹೊರಗಡೆ ತಿಂಡಿನ ತಿನ್ನ ಬೇಡ್ರಿ